ಹಲೋ ಹಾಂ ನಾವೇ ಮ್ಯಾಮ್ ನಮಸ್ತೆ ಮ್ಯಾಮ್ ಹಾಂ ಮ್ಯಾಮ್ ಹಾಂ ಮ್ಯಾಮ್

ಊಟದ್ದು ಎಲ್ಲಿ ನೀವು ಯಾವ ಪ್ಲೇಸಲ್ಲಿ ಮಾಡೋಕಂದ್ರೆ ಆ ಪ್ಲೇಸ್ಗೆ ತಕ್ಕ ಹಾಗೆ ಮಾಡ್ತೀವಿ ಮ್ಯಾಮ್ ನಾವು ಊಟ ಅಡಿಗೆ ಅವನ್ನೆಲ್ಲ ಈಗ ಎಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡ್ಸ್ಬೇಕಾ ಇಲ್ಲ ಇಲ್ಲೇ ಸರೌಂಡಿಂಗಲ್ಲಿ ಮಾಡ್ಸ್ಬೇಕಾ ನಿಮ್ಮನೆ ಸರೌಂಡಿಂಗ್ ಇಲ್ಲ ಬೇರೆ ಔಟ್ ಆಫ್ ಕಂಟ್ರಿ ಮಾಡ್ಸ್ಬೇಕಾ ಎಲ್ಲಿ ಮಾಡಿಸ್ಬೇಕಂತೇಳದ್ರೆ ಅಲ್ಲೇ ಮಾಡಿಸಿ ನಾವು ಹೇಳ್ತೀವಿ ಅದರ ತಕ್ಕಂಗೆ ಇಲ್ಲೆ ಇಲ್ಲೆ ಹೊಸ್ಟು ಇಲ್ಲ ವೊಷ್ಟು ವೊಷ್ಟು ಎಲ್ಲ ನೀವೇ ಯಾವ ಎಲ್ಲಿ ಮಾಡ್ತೀರ ಅಂತ ಹೇಳಿದ ಮೇಲೆ ವೊಷ್ಟು ನಾವು ಅದನ್ನು ಲಿಸ್ಟ್ ಮಾಡಿ ಟೋಟಲ್ ಮಾಡಿ ಆಮೌಂಟ್ ಹೇಳ್ತೀವಿ ನಾವು ನಿಮಗದನ್ನು ಎಷ್ಟು ಎಷ್ಟು ಖರ್ಚು ಆಗುತ್ತೆ ಅಂತ ಹೇಳಿ ಹಾಂ ಮ್ಯಾಮ್ ಹಾಂ ಮ್ಯಾಮ್ ದಾವಣಗೆರೆಯಲ್ಲಿ ಯಾವುವು ದೊಡ್ಡ ಛತ್ರದಲ್ಲಿ ಮಾಡ್ಸ್ಬೇಕಾ ಇಲ್ಲ ಮಾಮೂಲಿ ಛತ್ರದೊಳಗೆ ಮಾಡ್ಸ್ಬೇಕಾ ಮ್ಯಾಮ್

ಹಾಂ ಮ್ಯಾಮ್ ಮಾಡ್ಕೊಡ್ತಿವಿ ಮ್ಯಾಮ್ ಮತ್ತೇನಾರ ಡಾನ್ಸ್ ನಿಮಗೆ ಕಲಿಸೋದು ಡಾನ್ಸ್ ಮಾಡಿಸೋದು ಮನೆ ಮನೆಯವರ್ನೆಲ್ಲ ಕರೆಸಿ ಆ ಥರ ಏನಾರ ಪ್ರೊಗ್ರಾಮ್ ಏನಾದರೂ ಮಾಡ್ಬೇಕಾ ಮ್ಯಾಮ್ ಮತ್ತೆ ಮೆಹೆಂದಿ ಅಂತ ಹಾಂ ಮ್ಯಾಮ್

ಎರಡು ದಿನ ಏನು ಮ್ಯಾಮ್ ಹಾಂ ಮ್ಯಾಮ್ ಹಾಂ ಮ್ಯಾಮ್ ಮಾಡ್ಕೊಡ್ತಿವಿ ಬರ್ರಿ ಮ್ಯಾಮ್

ಅದು ಲೀಸ್ಟು ಹಾಂ ಮ್ಯಾಮ್ ಕಳಿಸ್ತಿವಿ ಮ್ಯಾಮ್ ಹಾಂ ಮಾಡ್ತೀವಿ ಮ್ಯಾಮ್ ಅದು ಅದು ಮಾಡೇ ಮೇಲ್ ಅದು ಡೀಟೇಲ್ಸ್ ನೋಡೇ ಹಂಗ ಆವಾಗ ಆಮೌಂಟ್ ಹೇಳ್ತೀವಿ ಮ್ಯಾಮ್